ನಮ್ಮ ಪ್ರದೇಶದಲ್ಲಿ ಲಂಬಾಣಿ ಜನಾಂಗದವರು ಸಹ ಇದ್ದಾರೆ ಅವರು ನಮ್ಮ ಊರಿನ ಒಳಗೆ ಕರಕುಶಲ ವಸ್ತುಗಳನ್ನು ಮಾರೋದಕ್ಕೆ ಹಾಗೇ ಬೇರುಗಳನ್ನು ಕೆಲವು ಔಷಧಿ ಸಸ್ಯಗಳನ್ನು ಮಾರೋದಕ್ಕೆ ಬರ್ತಾರೆ ಅವರು ಊರಿನಿಂದ ಹೊರ್ಗಡೆ ಇರುವಂಥ ಪ್ರದೇಶಗಳಲ್ಲಿ ಒಂದು ಗುಡಾರಗಳ ರೀತಿಯಲ್ಲಿ ಹಾಕ್ಕೊಂಡು ಟೆಂಟ್ ಹೌಸನ್ನು ಮಾಡಿಕೊಂಡು ಅವರು ಅಲ್ಲಿ ವಾಸ ಮಾಡ್ತಿರ್ತಾರೆ ಅವರ ಮಕ್ಕಳನ್ನು ಸಹ ಕೆಲವು ಮಕ್ಕಳನ್ನು ಅವರು ಇರುವಷ್ಟು ದಿವ್ಸ ಶಾಲೆಗಳಿಗೆ ಕಳಿಸ್ತಾರೆ ಹಾಗೇ ಅವ್ರು ಊರಿಂದ ಊರಿಗೆ ಕೆಲವು ಸಲ ಅವರು ಒಂದು ವರ್ಷಗಳ ಕಾಲ ಆರು ತಿಂಗ್ಳುಗಳ ಕಾಲ ಇದ್ದು ಅವರು ಬೇರ್ ಬೇರೆ ಪ್ರದೇಶಗಳ್ಗು ಸಹ ಅವರು ಹೋಗ್ತಾರೆ ಇಲ್ಲಿ ಸಂತೆಗಳಲ್ಲಿ ಕರಕುಶಲ ವಸ್ತುಗಳನ್ನ ಮಾರೋದಕ್ಕೆ ಅವರು ಬರ್ತಾ ಇರ್ತಾರೆ ಹಾಗೆ ಅವ್ರು ನಗರ ಪ್ರದೇಶಗಳ ಕಡೆ ಈ ಬೆಡ್ಶೀಟ್ಗಳು ಆಗ್ಬೋದು ಈ ಕರಕುಶಲ ವಸ್ತುಗಳಲ್ಲಿ ಈ ಕೆತ್ತನೆ ವಸ್ತುಗಳು ಮತ್ತು ಪಿಂಗಾಣಿ ವಸ್ತುಗಳನ್ನು ಮಾರೋದಕ್ಕೆ ಜಾಸ್ತಿ ಅವರು ಕಾಣಿಸ್ಕೋತಾರೆ